ನಾನು ಸಿನಿಮಾ ಹೋಗಿರೋದು ಸಿನಿಮಾ ಟೆಟರಿಗೆ ಹೋಗಿರೋದು ಅಂದರೆ ಪಿ ವಿ ಆರ್ ಅಲ್ಲೇ ಹೋಗಿರೋದು ಫಸ್ಟ್ ಟೈಮು ನಾನು ತ್ರಿ ಟು ಫೋರ್ ಟೈಮ್ಸ್ ಹೋಗಿದೀನಿ ಅದರಲ್ಲಿ ಫಸ್ಟ್ ಟೈಮ್ ಹೋಗಿರೋದು ಪಿ ವಿ ಆರಿ ಸಿನಿಮಾಸಿಗೆ ಹೋಗಿರೋದು ಫಸ್ಟ್ ಟೈಮ್ ಅದು ಪದ್ಮಾವತಿ ಮೂವಿ ರಿಲೀಸ್ ಆಗಿತ್ತಲ್ಲ ದೀಪಿಕಾ ಮತ್ತು ರಣಬೀರಿಂದು ಅದುನ್ನ ನೋಡೊಕ್ ಹೋಗಿದ್ದೆ ಬಿಗ್ಗ್ ಸ್ಕ್ರೀನಲ್ಲಿ ನೋಡ್ಬೌದು ಅಂತ ಸೊ ಪಿ ವಿ ಆರಿಗೇನೆ ನಾ ಆಲ್ಮೋಸ್ಟ್ ಯಾಕೆ ಹೋಗ್ತಿನಿ ಅಂದರೆ ತ್ರೀಡಿ ಫೈಡಿ ಇಮೆಜಸ್ ಎಲ್ಲ ನಮಗ್ ನೋಡೊಕೆ ಇದಾಗುತ್ತೆ ನೊಡೊಕ್ಕೆ ಚೆನ್ನಾಗಿರುತ್ತೆ ಅಂದರೆ ಫೀಲ್ ಆಗುತ್ತೆ ನಾವು ಅವರ ಆ್ಯಕ್ಟಿಂಗ್ ಎಲ್ಲ ನೋಡಿ ನಮಗೆ ಫೀಲ್ ಆಗುತ್ತೆ ಆಮೇಲೆ ನನಗೆ ತುಂಬ ಇಷ್ಟ ಅಂದರೆ ಸಲ್ಮಾನ್ಖಾನ್ ಮೂವಿಸ್ ನೋಡೊಕ್ ತುಂಬ ಇಷ್ಟ ಸೊ ಸಲ್ಮಾನ್ಖಾನ್ ಯಾವಾಗಲು ಈ ಟೈಮಲ್ಲಿ ಈದ್ ಟೈಮ್ಸ್ ಅಲೆಲ್ಲ ಬಿಡ್ತಾನಲ ಮೂವಿಸನ್ನ ಅದನ್ನೆಲ್ಲ ನಾನು ನಮ್ಮ ಅಪ್ಪ ಮತ್ತು ನಮ್ಮ ಫ್ರೆಂಡ್ಸ್ ಜೊತೆ ಹೋಗೊಕೆ ಇಷ್ಟ ಪಡ್ತಿನಿ ಸಲ್ಮಾನ್ಖಾನ ಮೂವೀಸ್ನೆ ನಾನು ಜಾಸ್ತಿ ಆಲ್ಮೋಸ್ಟ್ ನೋಡೊದು ಸಿನಿಮಾಸಲಲಲೆಲ್ಲ ಆ್ಯಂಡ್ ನಾನು ಲಾಸ್ಟ್ ಟೈಮ್ ಹೋಗಿದ್ದು ಮೂವಿ ಅಂದರೆ ಒಪೆನ್ಹೇಮರ್ ಅಂತ ಒಂದು ಇಂಗ್ಲೀಷಿಂದು ಮೂವಿ ಬಿಟ್ಟಿದ್ರು ಸೊ ಅದು ಬೆಸಿಕಲಿ ವಾರ್ ಆ್ಯಂಡ್ ವೈಲೆನ್ಸ್ ಮಾ ಬೇಸ್ಡ್ ಇತ್ತು ಸೊ ಸೊ ಅದರಲ್ಲಿ ವಾರ್ ಮತ್ತು ವೈಲೆನ್ಸ್ ಅಂತಂದರೆ ಬೆಸಿಕಲಿ ಫಿಲಮ್ಸಲೆಲ್ಲ ಬಾಮ್ಸ್ ಗನ್ಸ್ ಶೂಟಿಂಗ್ಸ್ ಅದೆಲ್ಲ ತೋರಿಸ್ತಾ ಇರ್ತಾರೆ ಸೊ ಪಿ ವಿ ಆರಲ್ಲಿ ಅದನ್ನ ಸೌಂಡ್ ಎಫೆಕ್ಟ್ ಆಗಲಿ ಆ್ಯನಿಮೇಷನ್ ಎಫೆಕ್ಟ್ ಆಗಲಿ ತುಂಬ ಚೆನ್ನಾಗ್ ಕೊಟ್ಟಿದ್ರು ನನಗೆ ಮೂವೀಸ್ ನಾನು ಆಲ್ಮೋಸ್ಟ್ ನೋಡೊದಂದ್ರೆ ಫೋನ್ನಲ್ಲೆ ನೋಡ್ಕೊತೀನಿ ಬಟ್ ನನಗೆ ಯಾವುದಾರು ಫ್ ಮೂವೀಸ್ ಇಷ್ಟ ಆಗುತ್ತೆ ಅದನ್ನೆ ನೋಡ್ಬೇಕು ಅಂತ ಅನಿಸುತ್ತೆ ಅದನ್ನು ನಾನು ಟೆಟರ್ಸಲ್ಲಿ ನೋಡ್ತಿನಿ ಟೆಟರ್ಸ್ ಅಂದರೆ ಅದೇ ಆಲ್ಮೋಸ್ಟ್ ಪಿ ವಿ ಆರನ್ನೆ ನಾನು ರೆಫರ್ ಮಾಡೊದು ಸೊ ಅಲ್ಲಿ ನನ್ನ ನಾನು ಫ್ರೆಂಡ್ಸ್ ಜೊತೆ ಹೋಗ್ತಿನಿ ಯಾವಾಗಾದರು ಸಂಡೇಸ್ ಯಾವಾಗಾರು ವಿಕೆಂಡ್ಸ್ ಇರ್ತವೆಲ್ಲ ಆವಾಗ ನನ್ನ ಫ್ರೆಂಡ್ಸ್ ಜೊತೆ ಹೋಗ್ತಿನಿ ಅವ್ರಲ್ ಪೇರೆಂಟ್ಸ್ ಜೊತೆ ಅಂದರೆ ಆಲ್ಮೋಸ್ಟ್ ಈದ್ ಟೈಮ್ ಫೆಸ್ಟಿವಲ್ ಟೈಮಲ್ಲಿ ಅಲ್ಲೆಲ್ಲ ನಾನು ನಮ್ಮ ಪೇರೆಂಟ್ಸ್ ಜೊತೆ ಹೋಗ್ತಿನಿ ಆ್ಯಂಡ್ ಸೊ ಅದೇ ತ್ರಿ ಟು ಫೋರ್ ಟೈಮ್ಸ್ ಓರ್ ನನಗ್ ಅನಿಸ್ದಂಗೆ ಇವ್ನ್ ಫೈವ್ ಟೈಮ್ಸ್ ಹೋಗಿರ್ಬೌದು ನಾನು ಆ್ಯಂಡ್ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲ ಸೇರಿ ಸಿನಿಮಾಗೆ ಹೋಗೋಕೆ ತುಂಬ ಚೆನ್ನಾಗ್ ಅನಿಸುತ್ತೆ ಆ್ಯಂಡ್ ಒಳ್ಳೇ ಒಳ್ಳೇ ಫ್ಲಿಮ್ಸ್ ಎಲ್ಲ ಈಗೆಲ್ಲ ಪೇರೆಂಟ್ಸ್ ಜೊತೆ ಹೋಗೋದು ಲೈಕ್ ತುಂಬ ಇಮೋಷನಲ್ ಆಗಿ ಆಕ್ಟಿಂಗ್ ಮಾಡಿರೊ ಫ್ಲಿಮ್ಸ್ನೆಲ್ಲ ನೋಡಿದರೆ ತುಂಬ ಚೆನ್ನಾಗ್ ಅನಿಸುತ್ತೆ ನಮಗು ಆ್ಯಂಡ ಸೊ ಅಷ್ಟೇ ಒಂದು ಪೋರ್ ಟು ಫೈವ್ ಟೈಮ್ಸ್ ಹೋಗಿದೀನಿ